ಹಿಂದೆ ಮದುವೆ ಮಾಡ್ತೀವಿ ನಾವು ಮದುವೆಯಲ್ಲಿ ಮಿಲ್ಲಿಲ್ಲ ಭತ್ತ ಕುಟ್ಟೋಕ್ಕೆ ಮಿಲ್ಲಿಲ್ಲ ಮೂರು ಒನಕೆ ಮೂರು ಒನಕೆಲಿ ಅಕ್ಕಿ ಮಾಡ್ತೀವಿ ನಾವು ಭತ್ತ ಕುಟ್ತೀವಿ ನಾವು ಅಕ್ಕಿ ಮಾಡ್ತೀವಿ ನಾವು ಆಮೇಲೆ ಖಾರದ ಪುಡಿ ಈಚೆ ಒಂದು ಚಪ್ಪಡಿ ಕಲ್ಲು ಮೇಲೆ ಮೂರು ಒನಕೆಲಿ ಖಾರದ ಪುಡಿ ಮಾಡ್ತೀವಿ ನಾವು ಆ ಖಾರದ ಪುಡಿ ಆದಮೇಲೆ ಹಪ್ಪಳ ಶುರು ಮಾಡ್ತೀವಿ ನಾವು ಹಪ್ಪಳ ಒತ್ತಿ ಹಪ್ಪಳ ಒಣ ಹಾಕಿ ಎತ್ತಿ ಮಡಗ್ತೀವಿ ನಾವು ಅದಾದ್ಮೇಲೆ ಕಜ್ಜಾಯ ಸುಡಬೇಕು ಅದೇ ಒಂದು ಹದಿನೈದು ಜನ ಇಪ್ಪತ್ತು ಜನ ಆಗ್ತಿತ್ತು ಕಜ್ಜಾಯ ಸುಟ್ಟು ಮಾಡಾಕತ್ತೀವಿ ನಾವು ಇದು ಒಂದು ಇಡೀ ಇಡೀ ಬರ್ಕಲ್ಲಿ ಕಜ್ಜಾಯ ಹಾಕಬೇಕು ಮದುವಾಟಿಲಿ ಆ ಥರ ಕಜ್ಜಾಯ ತುಪ್ಪ ಬಾಳೆಹಣ್ಣು ಮೆದುಗಾಗ್ತಿದ್ದದು ಮೂರು ದಿವಸ ಮದುವೆ ಮಾಡ್ತಿದ್ದ ನಾವು ಚಪ್ಪರ ಒಂದಿನ ಧಾರೆ ಒಂಜಿನ ಕಂಬ ಸಳಿಸೋದು ಒಂದಿನ ಮೂರು ದಿನದ್ದು ಮದುವೆ ಮಾಡ್ತೇವೆ ನಾವು ಈಗ ಅದೆಲ್ಲ ಇಲ್ಲ ಈಗ ಒಂದೇ ದಿನಕ್ಕೆ ಮುಗಿದೋಯ್ತದ ಮದ್ವೆ ಆ ಥರ ಮಾಡ್ತಾರ ಈಗ ಇನ್ನೂ ಇನ್ನೂ ಹಬ್ಬ ಹುಣ್ಮೆ ಬಂದ್ರೆ ಜನಗಳೆಲ್ಲ ಸೇರುತ್ತಿದ್ರು ಜನಗಳೆ ನಮ್ಮ ನೆಂಟ್ರಂತೂ ಎಲ್ಲೆಲ್ಲವ್ರೋ ಅವ್ರನ್ನೆಲ್ಲ ಕರಿತೀವಿ ನಾವು ಅವ್ರನ್ನೆಲ್ಲ ಕರೆದು ಅವತ್ಗೆ ಹಬ್ಬದ ಅಡುಗೆ ಅಂತ ಬೇಕಾದಂತೆ ತರಕಾರಿ ಪರ್ಕಾರಿ ಎಲ್ಲ ಹಾಕಿ ಹಬ್ಬದ ಅಡುಗೆ ಮಾಡಿ ಅದಕ್ಕೆ ಏನೇನು ಸಾಮಾಗ್ರಿ ಖಾರದ ಪುಡಿ ಹುಣಸೆ ಹಣ್ಣು ಉಪ್ಪು ಜೀರ್ಗೆ ಮೆಣಸು ಒಳ್ಳೆ ಹಣ್ಣು ಎಲ್ಲನೂ ಹಾಕಿ ಹಬ್ಬದ ಅಡುಗೆ ಮಾಡಿ ಎಲ್ಲರಿಗೂ ಬಡಿಸ್ತೀವಿ ನಾವು ಎಲ್ಲರೂ ಊಟ ಮಾಡ್ಕೊಂಡು ಸಂತೋಷವಾಗಿ ಕೂತ್ಕೊಂಡು ಸಂತೋಷವಾಗಿ ನಗುತ್ತಾ ನಗುತ್ತಾ ಖುಷಿಯಿಂದ ಆವತ್ಗೆ ಹಬ್ಬದ ಅಡ್ಗೆ ಅಂದ್ರೆ ನಮ್ಗೆ ಅದೇ ಒಂದು ಖುಷಿ ಅದೇ ಒಂದು ಒಂದು ಸಂತೋಷ ಅದಕ್ಕೋಸ್ಕರ ಹಬ್ಬಗಳು ಆಚರಿಸ್ತೀವಿ ನಾವು ಆವಾಗ ಇವೆಲ್ಲ ನಾವು ಇಂದ ಮಾಡ್ತಿದ್ದದ್ದು ಈಗ ಹಬ್ಬ ಗೊತ್ತಾಗಲ್ಲ ಏನೂ ಗೊತ್ತಾಗಲ್ಲ ಏನೇನೋ ಮಾಡ್ತಾರೆ ಹೆಂಗೆಂಗೋ ಮಾಡ್ತಾರೆ ಸುಮ್ನೆ ನೋಡ್ತಾ ಕೂತಿರೋದು ನಾವು ಅಷ್ಟೇ ನಮಗೆ ಗೊತ್ತಾಗೋಲ್ಲ ಆ ಥರ ಮಾಡ್ತೀವಿ ನಾವು ಎಲ್ಲ ಹಬ್ಬಗಳಲ್ಲೂ ನಾವು ಒಂದು ಹಬ್ಬನೂ ಮಿಸ್ ಮಾಡ್ತಿದ್ದಿಲ್ಲ ಆ ಮನೆಯವರು ಈ ಮನೆ ಕರಿಯೋದು ಈ ಮನೆಯವರು ಆ ಮನೆ ಕರೆಯೋದು ಈ ಥರ ನಾವು ನಮಗೇನಾ ಒಡ್ಬಾ ಹೊಸ್ದಾ ಆ ಅಂಥವೆಲ್ಲ ನಮ್ಗೆ ಇಲ್ಲ ಆಗ ಬಟ್ಟೆ ಬರೀ ಬಟ್ಟೆಗಳು ಶೋಕಿ ಅಷ್ಟೇ ಜಾಕಿ ರವ್ಕೆ ಸೀರೆ ಗಂಡಸ್ಗಳ್ಗೆ ಅಂಗಿ ಚಡ್ಡಿ ಅಷ್ಟೇ ನಮ್ಗೆ ಸಂತೆಯಲ್ಲಿ ತಗೊಂಡ್ಬತ್ತೀವಿ ನಾವು ಸಂತೆಯಲ್ಲಿ ತಗೊಂಡ್ಬಂದು ಇಕ್ಕೊಳ್ತೀವಿ ನಾವು ಅಷ್ಟೇ ಇನ್ನೂ ಈಗ ಕೋಟು ಪೇಟಾ ಹೊಲೆಸ್ತಾರೆ ಹೊಲ್ಗೆ ಹೊಲ ಹೊಲ ಹೊಲೆಸಿ ಇಕ್ಕೊಳ್ತಾರೆ ನಾವು ಸಂತೆಯಲ್ಲಿ ತಂದು ತಂದು ಇಟ್ಕೊಳ್ತೀವಿ ನಾವು ಅದೇ ನಮ್ಗೆ ಆ ಥರ ಮಾಡ್ತೀವಿ ನಾವು ಅದೇ ನಮ್ಗೊಂದು ಹಬ್ಬ ಬಟ್ಟೆ ಹಾಕೊಳ್ಳೋದೆ ಒಂದು ಹಬ್ಬ ಆ ಥರ ಮಾಡ್ತೀವಿ ನಾವು ನಮ್ಮ ಜನ ಆ ಮನೆ ಈ ಮನೆ ಜನ ಅಂದರೆ ನಮ್ಗೆ ತುಂಬ ಪ್ರೀತಿ ತುಂಬ ಇಷ್ಟ ನೆಂಟ್ರ ಹತ್ರ ಕರಿಬೇಕು ಅಂದ್ರೆ ತುಂಬ ಇಷ್ಟ ಅವ್ರ ಮನೆಗೆ ನಾವು ಹೋಗ್ಬೇಕು ನಮ್ಮ ಮನ್ಗೆ ಅವ್ರು ಬರಬೇಕು ಅಲ್ಲೇ ಒಂದು ಶೋಕಿ ಮಾಡ್ಕೊಂಡು ಖುಷಿ ಮಾಡ್ಕೊಂಡು ನೆಗ್ದಾಡ್ಕೊಂಡು ಆಟ ಆಡ್ಕೊಂಡು ಅಲ್ಲಿ ನಾವು ಕಾಲ ಕಳಿತೀವಿ ನಾವು ಆಮೇಲೆ ದಿವಸ ದಿನ ದಿವಸ ಅಡುಗೆ ಮಾಡೋದು ಊಟ ಮಾಡೋದು ಊಟಕ್ಕೆ ಲೈನಾಗೆ ಕೂತ್ಕೊಂಡ್ಬಿಡೋದು ಲೈನಾಗೆ ಕೂತ್ಕೊಂಡು ಮಧ್ಯೆ ಅಲ್ಲಿ ಮಡಿಕೊಳ್ಳೋದು ಬಡಿಸೋದು ಒಬ್ಬರು ತೆಗ್ದು ತೆಗ್ದು ಹಾಕೊಳ್ಳೋದು ಬಡಿಸೋದು ತಿನ್ನೋದು ಅದೇ ಒಂದು ಖುಷಿ ಅವ್ರ ಬಾಯಿಯಿಂದ ಇವ್ರ ಬಾಯಿಗೆ ಹಾಕೋದು ಇವ್ರ ಬಾಯಿಂದ ಅವ್ರ ಬಾಯಿಗೆ ಹಾಕೋದು ಅದೇ ಒಂದು ಖುಷಿ ನಮ್ಗೆ ಈಗ ಏನೂ ಇಲ್ಲ ಅವರವ್ರೆ ಕೂತ್ಕೊಳ್ತಾರೆ ಹಾಕೊಳ್ತಾರೆ ತಿಂದ್ಕೊಳ್ತಾರೆ ಉಳ್ಕೊಳ್ತಾರೆ ಆ ಥರ ಶೋಕಿ ಈಗ ನಮ್ದು ಹಂಗಿಲ್ಲ ಓ ಅದೇನು ಸಂತೋಷ ಅಂದರೆ ಊಟ ಅಂದರೆ ಒಂದು ಸಂತೋಷ ಕೂತ್ಕೊಳ್ತೀವಿ ನಾವು ಹಾಗೆ ಮಾಡ್ತೀವಿ ನಾವು ಅದಾಯಿತು ಅದು ಮಾಡಾದ್ಮೇಲೆ ಇನ್ನೂ ನಾವು ಎಲ್ಲಾರ ಇನ್ನು ಎಲ್ಲೂ ಇಲ್ಲ ಜಮೀನು ಗಿಮೀನು ನಾವು ಹೊಲ ಮನೆ ಮಾಡ್ತಿದ್ವಲ್ಲ ಅಲ್ಗೆ ಹೋಗೋದು ಅಲ್ಲಿ ತಿಂಡಿ ತೀರ್ಥ ಮನೆಯಲ್ಲಿ ಮಾಡ್ಕೊಳ್ಳೋದು ತಿಂಡಿ ತೀರ್ಥ ಅಂದರೇನು ಒಬ್ಬಟ್ಟು ಒಬ್ಬಟ್ಟು ರವೆ ರವೆ ಉಂಡೆ ಚಕ್ಕುಲಿ ಇವು ಮಾಡ್ಕೊಳ್ಳೋದು ಹೊತ್ಕೋ ಹೋಗೋದು ಅಲ್ಲಿ ಮಡಿಕೊಳ್ಳೋದು ಚೆಂದಾಗಿ ಅಲ್ಲಿ ತಿನ್ನೋದು ಆಟ ಆಡೋದು ಅಷ್ಟು ನಾವು ಮಾಡ್ತಿದ್ದದ್ದು ಆಗ ಈಗ ಈಗ ಅದು ಅದೆಲ್ಲ ಜಮೀನು ವ್ಯವಸಾಯವೇ ಬಿಟ್ಬಿಟ್ರು ಬಿಡಿ ಈಗ ಹೋಗೋದೆ ಇಲ್ಲ ಈಗ ಎತ್ತೋಕ್ಕೂ ಹೋಗಲ್ಲ ಮನೆಯಲ್ಲೇ ಮಾಡ್ಕೊಂಡು ಏನೇನಾದ್ರು ಮಾಡ್ಕೊಂಡಿರ್ತಾರೆ ಅದೂ ನಾವು ಮಾಡ್ತಿದ್ದದ್ದು ಇಂದಿಲ್ಲ ಇಂದಿಲ್ಲ ಮಾಮೂಲು ಅಡುಗೆ ಮಾಡ್ತಿದ್ದೋ ಅಡುಗೆಲ್ಲಿ ಏನೇನು ಬಳಸ್ತೀನಿ ಅಂದ್ರೆ ನಮ್ಗೆ ಮಡ್ಕೆ ಆಗ ಮಡ್ಕೆ ಮಡ್ಕೆಲಿ ಮಾಡ್ತೀವಿ ನಾವು ನಮ್ಗೆ ಇಟ್ಟೀನಿ ಮಡ್ಕೆ ಒಂದು ಸಾರಿನ ಮಡ್ಕೆ ಒಂದು ಅನ್ನದ ಮಡ್ಕೆ ಒಂದು ಆಮೇಲೆ ಸೌದೆ ಒಲೆ ಸೌದೇಲಿ ಸೌದೆ ಹಾಕೋದು ಅಲ್ಲಿ ಅಡುಗೆ ಮಾಡೋದು ಈ ಚರಿ ಖಾರ ಅರಿಬೇಕು ಈ ಚರಿ ಒಲಾ ತಳ್ಳಬೇಕು ಆ ಚರಿ ಹಸಿಟ್ಟು ಹುಯ್ಬೇಕು ಆ ಹಿಟ್ಟು ತಿರುಗಬೇಕು ಗ ಬಂದೇಟ್ಗೆ ಅವ್ರ ಕೈ ಕಾಲಿಗೆ ನೀರು ಕೊಡಬೇಕು ಅವ್ರ್ಗೆ ಊಟಕ್ಕೆ ಬಡಿಸಬೇಕು ಗಂಡಸ್ಗಳ್ಗೆ ಹೆಂಗಸ್ಗಳು ಕೆಲಸ ನಮ್ಮದಿಷ್ಟು ಗಂಡಸ್ಗಳ್ಗೆ ಬಂದೇಟಿಗೆ ಊಟ ಮಾಡ್ಕೊ ಬಾ ಊಟಕ್ಕೆ ಕೊಡಬೇಕು ಮಣ ಅಲ್ಲಿಲ್ಲೆಲ್ಲ ನೆನೆದು ಉಪ್ನಿಡ್ದಾಕಿ ಉ ಉಪ್ಸಾರು ಮುದ್ದೇನೆ ಮಾಡ್ತಿದ್ದೆವಲ್ಲ ಆಗ ಉಪ್ಸಾರು ಮುದ್ದೆ ಅವೇ ಜಾಸ್ತಿ ನಮ್ಗೆ ನಾವದು ಮಾಡ್ಕೊಂಡು ನಾವು ಮನೆಲ್ಲಿರ್ವಾಗ ಮನೆಯಲ್ಲಿ ಹಬ್ಬ ಹುಣ್ಮೆದಲ್ಲೆಲ್ಲ ಮನೇಲಿ ನಾವು ನಾವು ನಾವೇ ಇರ್ತೀವಲ್ಲ ಆಗ ನಮ್ಗೇನೆ ಊಟ ಅಂದ್ರೆ ಬಾಳೆಸಾರು ಉಪ್ಸಾರು ಉಪ್ಸಾರು ಖಾರ ಮುದ್ದೆ ಅದು ಖಾರ ನಾವು ಹೆಂಗೆ ಮಾಡ್ತಿದ್ದೆ ನಾವು ಗೊತ್ತಾ ಕಲ್ಲಲ್ಲಿ ಅರೆಯೋದ್ರಿಂದ ಕೂತ್ಕೊಂಡು ಕಲ್ಲಲ್ಲಿ ಅರೆದು ಉಪ್ಸಾರು ಖಾರ ಮಾಡ್ತೀವಿ ನಾವು ಮೆಣಸು ಜೀರಿಗೆ ಬೆಳ್ಳುಳ್ಳಿ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಮೆಣಸಿನ್ಕಾಯಿ ಒಲೆ ಒಲೆಲಿ ಸುಟ್ಕೊಂಡು ಮೆಣ್ಶಿನ್ಕಾಯಿ ಹಾಕ್ಕೊಂಡು ಕಲ್ಲಲ್ಲಿ ಹರ್ಕೊಂಡು ಈಗ ಮಿಕ್ಸಿಲಿ ಆಡಿಸ್ತಾರೆ ನಮ್ಗೆ ಅದೆಲ್ಲ ಇಲ್ಲವಲ್ಲ ನಾವು ಕಲ್ಲಲ್ಲಿ ಅರೆಯೋದು ಎಡದ ಕೈಲಿ ಹೊಲ ತಳ್ಳೋದು ಬಲದ ಕೈಲಿ ಕೂತ್ಕೊಂಡು ಅರೆಯೋದು ಹಂಗೆ ಮಾಡಿ ಮುದ್ದೆ ಮಾಡ್ತೀವಿ ನಾವು ಮುದ್ದೆ ಮಾಡ್ಕೊಂಡು ಆಗ ಮನೆಯವರು ಊಟ ಮಾಡ್ಕೊಂಡು ಮಲ್ಕೊಳ್ಳೋ ಟೈಮ್ಗೆ ಮಲ್ಕೊಳ್ಳೋದು ತಿರುಗಾ ಬೆಳಗ್ಗೆಗೆ ತಿರುಗಾ ಆರು ಗಂಟೆಗೆ ಹೇಳ್ಬೇಕು ನಾವಾಗ ಈಗ ಹೇಳೋಲ್ಲ ಎಂಟು ಗಂಟೆ ಆದ್ರೂ ನಾವು ಆರು ಗಂಟೆಗೆ ಹೇಳ್ಬೇಕು ಆರು ಗಂಟ್ಗೆ ಎದ್ದು ದನ ಈಚೆ ಕಟ್ಟಾಕಿ ಕಸ ಗುಡಿಸಿ ಬಾಗ್ಲು ಕಸ ಗುಡಿಸಿ ನೀರಾಕಿ ರಂಗೋಲಿ ಬಿಟ್ಬಿಟ್ಟು ಒಸಿ ತೊಳೆದು ರಂಗೋಲಿ ಬಿಟ್ಬಿಟ್ಟು ಅರ್ಶ್ನ ಕುಂಕುಮ ಇಕ್ಬಿಟ್ಟು ಆಮೇಲ್ ಓಗಿ ಮನೇಲಿ ಕೈಕಾಲ್ ಮುಖ ತೊಳ್ಕೊಂಡು ಬೂದಿ ತೆಗಿಬೇಕು ಬೂದಿ ಬಿಟ್ಬಿಟ್ಟು ನಾವು ಮಾಡೋಂಗಿಲ್ಲ ಬೂದಿ ತೆಗೆದ್ಬಿಟ್ಟು ಆಮೇಲೆ ಒಲೆ ಹಚ್ಸೋದು ಮಡ್ಕೆ ಕುಡುಕ ಎಲ್ಲ ತೊಳೆದು ಅದಕ್ಕೆ ಹೂ ಬತ್ತಿ ಕಟ್ಟಾಕಿ ಒಂದ್ರ ಮೇಲೊಂದು ಜೋಡಿಸ್ಬಿಟ್ಟು ಹಸಿಟ್ಗೂ ನಾವು ಮಡ್ಕೆನ ಬಳಸ್ತಿದ್ದದ್ದು ಆಮೇಲೆ ನೀರು ಕಾಯಿಸ್ತಿದ್ವಲ್ಲ ನೀರು ಕಾಯ್ಸೋಕ್ಕೂ ಮಡಿಕೆನೇ ಮಡಿಕೆಲೇ ನೀರು ಕಾಯಿಸ್ತಿದ್ದೀವಿ ನಾವು ನ ನ ನಮ್ಗೆ ಪಾತ್ರೆ ಗೀತ್ರೆ ಕಡಾಯಿ ಆಮೇಲೆ ದನ ಸಾಕ್ತಿದ್ವಲ್ಲ ದನಿಗೆ ದೋಣಿ ದೋಣಿ ಮಡ್ಕೆಲೇ ನಾವು ಮಾಡ್ತಿದ್ವಿ ಮಡಗಿದ್ದು ಇನ್ನೇನೂ ನಮ್ಗೆ ಈಗ ನಮ್ಗೆ ಏನೂ ಇಲ್ಲ ಆಮೇಲೆ ಕೊಟ್ಟ ಕೊಟ್ಟಲಿ ಬಿದ್ರದ್ದು ಬಿದ್ರು ಅದಾ ಅಲ್ಲ ಅದ್ರಲ್ಲಿ ಕೊಟ್ಟು ಮಾಡ್ಕೊಂಡು ಅದ್ಕೆ ನಾವು ಕಲಗಚ್ಚು ಹುಯ್ಕೊಂಡು ದನಿಗೆ ಅಟ್ತೀವಿ ನಾವು ನಮ್ದು ಆ ಕಾಲದಲ್ಲಿ ಈ ಕಾಲದಲ್ಲಿ ದನಗಳೇ ಇಲ್ಲ ಬಿಡಿ ದನಗಳ್ನೇ ಮೆ ಮೆ ಬಿಟ್ಕೊಂಡಿಲ್ಲ ಈಗ ಬಿಟ್ಕೊಂಡಿಲ್ಲ ಈಗ ದನಗಳು ಆಗ ತಪ್ಪು ಎಲ್ಲ ಎತ್ತಿ ಕಸ ಗುಡಿಸಿ ಬಿಟ್ಬಿಟ್ಟು ಹಸು ಕರಿಬೇಕು ಹಾಲು ಕರಿಬೇಕು ಹಾಲು ಕರೆದು ಅದು ಕಾಯಿಸಿ ಈ ನಾವು ಕಾಪಿ ಕುಡಿತಿದ್ವಾ ಆವಾಗ ಇಲ್ಲ ಕಾಪಿ ಗೀಪಿ ಕುಡಿತೈತಿಲ್ಲ ರೊಟ್ಟಿ ಸುಡೋದು ಬೆಣ್ಣೆ ಹಾಕೊಳ್ಳೋದು ರೊಟ್ಟಿ ತಿಂದ್ಕೊಳ್ಳೋದು ಬ ಬೆಣ್ಣೆ ತೆಗ್ಯೋಕೆ ಹಸು ಕರೆದು ಆ ಒಲೆ ಮೇಲೆ ಮಡ್ಕೆ ಚೆಂದಾಗ ಕಾಯಿಸೋದು ಕೆಂಪಾಗಿ ಕೆಂಪಾಗಿ ಹಾಲು ಕಾದಾಕ ಒಂದು ಒಂದಿಷ್ಟು ಇದು ಮಜ್ಗೆ ಅದಲ್ಲ ಮಜ್ಗೆ ಹುಯ್ದ್ಬಿಟ್ಟು ಮೊಸರು ಮಾ ಮೊಸರಿಗೆ ಮಜ್ಗೆ ಹುಯ್ದ್ಬಿಟ್ಟು ನೆಲ ನೆಲ್ಲಿನ ಮೇಲೆ ಹಾಕೋದು ಈಗ ನೆಲ್ಲಿ ಯಾರು ಮಡ್ಗಿದ್ದಾರಪ್ಪ ಯಾರೂ ಮಡಗಿಲ್ಲ ನಾವು ನೆಲ್ಲಿನ ಮೇಲೆ ಮಡಗ್ತೀವಿ ನಾವು ಹಾಲು ಮೊಸರು ಮಜ್ಗೆ ಎಲ್ಲನೂ ನೆಲ್ಲಿನ ಮೇಲೆ ಮಡಗ್ತೀವಿ ನಾವು ಈಗ ನೆಲ್ಲಿಯೇ ಇಲ್ಲವಲ್ಲ ಅದೆಲ್ಲೆಲ್ಲ ಮಡಿಕೊಂಡರೋ ಅದು ನಮ್ಗೇನು ಗೊತ್ತು ನಮ್ಗೆ ಗೊತ್ತೂ ಇಲ್ಲ ಅದು ಅದು ಮಜ್ಗೆ ಕಡಿದು ಜನಗಳ್ಗೆಲ್ಲ ಮಜ್ಗೆ ಕೊಡ್ತಿದ್ವಿ ನಾವು ಆಗ ಮಜ್ಜಿಗೆ ಕುಡೀರಿ ಬಂದವ್ರ್ಗೆ ಮಜ್ಜಿಗೆ ಕುಡೀರಿ ಮಜ್ಗೆ ಕುಡೀರಿ ಈಗ ಶರ್ಬತ್ತು ಅಂತ ಏನು ನಿಂಬೆಹಣ್ಣು ತಂದು ಬಿಡ್ತಾರಾ ಇಷ್ಟು ಸಕ್ಕರೆ ಹಾಕಿ ಬಿಡ್ತಾರೆ ಹಿಂಡಿ ಬಿಡ್ತಾರೆ ಶರ್ಬತ್ತು ಅಂತೆ ಅದು ಶರ್ಬತ್ತೋ ಅದೇನೋ ಅದು ಗೊತ್ತಿಲ್ಲ ನಾವು ಹಂಗೆ ಮಾಡ್ತಿರ್ಲಿಲ್ಲ ಬಂದು ಕೂತ್ಕೊಂಡ್ರೆ ಮಜ್ಜಿಗೆ ಕುಡೀರಿ ಮಜ್ಜಿಗೆ ಮಾಡಿದ್ದೀನಿ ಕುಡೀರಿ ಆಮೇಲೆ ರೊಟ್ಟಿ ಸುಟ್ಬಿಡೋದು ಈ ಪಾಟಿ ಬೆಣ್ಣೆ ಹಾಕೊಳ್ಳೋದು ಬೆಣ್ಣೆ ತಟ್ಕೊ ತಟ್ಕೊಂಡು ರೊಟ್ಟಿ ತಿಂದ್ಕೊಳ್ಳೋದು ಅದು ರೊಟ್ಟಿ ತಿಂದು ಆಯಿತಾ ಆಮೇಲೆ ಸೊಪ್ಪು ಕುಯ್ಕೊಂಡ್ಬರೋದು ಹೊಲ್ದಿಂದ ಸೊಪ್ಪು ಕುಯ್ಕೊಂಡ್ಬಂದು ಬಾಳೆ ಕಾಳು ಹಾಕ್ಬಿಟ್ಟು ಚೆಂದಾಗಿ ಬೇಯಿಸ್ಬಿಟ್ಟು ಸೊಪ್ಪು ತೊಳೆದು ಸೊಪ್ಪು ಹಾಕ್ಬಿಟ್ಟು ಮುದ್ದೆ ಮಾಡಬಿಡೋದು ಹಯ್ಯಿ ಉಣ್ತಿದ್ದರೆ ಯಾತಕ್ಕೇಳೀನಿ ಮಾವಿನ್ಕಾಯಿ ಬೇಕಾದ್ರೂ ಅಂದ್ಗೆ ಮಾವಿನ್ಕಾಯಿ ಚಿಮ್ಮಿಕತ್ತು ತಿನ್ನುವ ಮಾವಿನ್ಕಾಯಿ ಬಂದು ಬಿಟ್ರೆ ನಮ್ಗೆ ಹಬ್ಬ ಭಾಳ ಸೊಪ್ಪು ಭಾಳ ಸೊಪ್ಪು ಭಾಳ ಸೊಪ್ಪು ಅದಲ್ಲ ಕೆರೆಯಲ್ಲಿ ಅದು ಕುಯ್ಕೋ ಬರ್ತಿದ್ದು ನಾವು ಹೋಗಿ ಅದು ಕುಯ್ಕೊ ಬಂದ್ರೆ ಭಾಳ ಒಂದು ಹಾಕ್ಬಿಟ್ಟು ಮಾವಿನ್ಕಾಯಿ ತಗೊ ಕೂತ್ಕೊಂಡ್ರೆ ಒಂದು ಮುದ್ದೆ ಉಣ್ಣೋರು ಎರಡು ಮುದ್ದೆ ಉಣ್ಕೊಳ್ತಿದ್ರು ಆಗ ಈಗ ಹಿಟ್ಟನ್ನೇ ಉಣ್ಣೋಲ್ಲ ಅಂತೀನಿ ಬರೀ ಅನ್ನ ಅನ್ನ ಅನ್ನ ಅನ್ನ ನಾವು ಉಣ್ತಿದ್ದವು ಕಣಪ್ಪ ಹಿಟ್ಟು ಅದು ಹಿಟ್ಟೆ ನಮ್ಗೆ ಎಷ್ಟೊತ್ತಿನಲ್ಲೂ ಇಟ್ಟು ಆಮೇಲೆ ಮಧ್ಯಾಹ್ನದ್ ಹೊತ್ತು ಮಧ್ಯಾಹ್ನದ ಹೊತ್ತು ಈಗ ಬೆಳಗ್ಗೆ ರೊಟ್ಟಿ ತಿಂದ್ಕೊಂಡು ತಿರುಗಾ ಹತ್ತು ಗಂಟ್ಗೆ ಊಟ ಮಾಡ್ತಿದ್ದು ನಾವು ತಿರುಗಾ ನಾಲ್ಕು ಗಂಟ್ಗೆ ಮುದ್ದೆ ತಿರುಗಾ ತಂಗಳು ಮುದ್ದೆ ಉಪ್ಸಾರು ಖಾರ ಅದಲ್ಲ ಉಪ್ಸಾರು ಖಾರ ತಟ್ಕೊ ತಟ್ಕೊಂಡು ಇಟ್ಟು ಉಣ್ಕೊಳ್ತೀವಿ ನಾವು ಈಗ ಅದೆಲ್ಲ ಉಣ್ಣೋದಿಲ್ಲ ಹ್ಞೂ ಹ್ಞೂ ಉಣ್ಣಲ್ಲ ಅದನ್ನೆಲ್ಲ ಹಂಗೆ ಮಾಡ್ತಿದ್ದ ನಾವು ನಮ್ಮ ಕಾಲದಲ್ಲಿ ತಿರುಗಾ ಸಾಯಂಕಾಲ ಮಾಮೂಲಿ ಊಟ ಬೇಳೆ ಸಾರು ಅವರೇಕಾಳು ಸಾರು ತೊಗ್ರಿಕಾಳು ಸಾರು ಹಸಿಕಾಳು ಸಾರು ಮಾಡ್ಕೊಂಡು ಮುದ್ದೆ ಮಾಡ್ಕೊಂಡು ಅನ್ನ ಗೊತ್ತಿಲ್ಲ ನಮ್ಗೆ ಆಗ ಅನ್ನು ಇಲ್ಲ ಗೊತ್ತಿದ್ದರೂ ಯಾರೋ ಎಲ್ಲೆಲ್ಲೋ ಒಬ್ಬೊಬ್ಬರು ಮಾಡ್ತಿದ್ದರು ನಮ್ಗೆ ಹಬ್ಬ ಅಂದ್ರೆ ಅನ್ನ ಅದೆ ಅದೇ ನಮ್ಗೆ ದೊಡ್ಡಪ್ಪ ಅನ್ನ ಮಾಡೋ ಜನಕ್ಕೆ ಅದೇ ದೊಡ್ಡಪ್ಪ ನಮ್ಗೆ ಇಷ್ಟು ನಮ್ಗೆ ಇಂದ ನಡೀತಿದ್ದದ್ದು ಇಷ್ಟು ಮಾಡ್ತೀವಿ ನಾವು ಇಂದ ಇನ್ನೂ ಬೇಕಾದಂತೆ ಮರೆತು ಬಿಟ್ಟೀನಿ ಕಣಪ್ಪಾ ಹೇಳೋಕೆ ಆಗಲ್ಲ ನನಗೂ ಆಗಲ್ವಲ್ಲ ಮಾತಾಡೋಕ್ಕೆ ಅದಕ್ಕೆ ಬೇಕಾದಷ್ಟು ಅವಾ ಇನ್ನೂ ಒಸಿ ಇದ್ದಾವಾ ನಾವು ಇಂದ ಮಾಡ್ತಿದ್ದದ್ದು ಆ ಥರ ನಡವಳ್ಕೆ ನಡೆದರೆ ಈಗ ಆ ಥರ ಕಷ್ಟ ಪಟ್ಟಾರ ನಮ್ಮ ಕಷ್ಟ ಜಗ್ದೀಶನ ಪ್ರೀತಿ ಹಂಗೆ ಮಾಡ್ತೀವಿ ನಾವು ಕೆಲ್ಸ ಬೆಳಗಾಯಿತು ಸಂಜೆ ಆಯಿತು ಬೆಳಗಾಯಿತು ಸಂಜೆ ಆಯಿತು ಬರೀ ಕೆಲಸ ಕೆಲಸ ಕೆಲಸ ಕೆಲಸ ಬರೀ ಕೆಲಸವೇ ನಮ್ಗೆ ಈಗಿಲ್ಲ ಆ ಥರ ಕೆಲಸ ಯಾರಿಗೂ ಇಲ್ಲ ಈಗ